ನನ್ನ ಮಗಳ ಮದುವೆ ಏರ್ಪಾಡಾಗಿತ್ತು ಇಲ್ಲೇ ಪಂಚಚಾರ್ಯದಲ್ಲಿ ಅಲ್ಲಿ ಕೆಲವು ಸಂಪುಗಳು ಮತ್ತು ಬೇರೆ ಬೇರೆ ಡ್ರಮ್ಗಳ ಮುಖಾಂತರ ಎಲ್ಲ ಸ್ನಾನದ ಬಂದಂಥ ಗೆಸ್ಟ್ಗಳಿಗೆ ಮದುವೆನಲ್ಲಿ ಅವ್ರುಗಳಿಗೆ ನೀ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಬೇಕಿತ್ತು ಬಾತ್ರೂಮ್ನಲ್ಲಿ ಟಾಯ್ಲೆಟ್ಗಳಿಗೆ ಎಲ್ಲ ಎಲ್ಲ ತುಂಬ ನೀರಿನ ಶೇಖರಣೆ ಮಾಡಿಸಿದ್ದೆ ಎಲ್ಲ ಸಂಪುಗಳೆಲ್ಲ ಕ್ಲೀನ್ ಮಾಡಿಸಿ ನಂತರ ಅಡಿಗೆಗೆ ಬೇಕಾದಂಥ ಇದು ಸಂಪುಗಳಲ್ಲಿ ಅಡಿಗೆಗೆ ಉಪಯೋಗಕ್ಕೆ ಬೇರೆ ಬೇರೆ ನೀರನ್ನು ತುಂಬ್ಸಿ ರೆಡಿ ಮಾಡಿದ್ದೆ ಮತ್ತು ಊಟದ ವ್ಯವಸ್ಥೆನಲ್ಲಿ ಕೆಲವು ಬಾಟಲ್ಗಳನ್ನು ತರಿಸಿದ್ದೆ ಹೀಗಾಗಿ ನೀರಿನ ವ್ಯವಸ್ಥೆ ಸಫ್ಶೆಂಟಾಗಿ ಯಾವುದೇ ಕುಂದು ಕೊರತೆ ಇಲ್ಲದಾಗೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡೆ ಹಾಗಾಗಿ ಮದುವೆ ತುಂಬ ಚೆನ್ನಾಗಿ ನಡೆಯಿತು ನನ್ನ ಮಗಳ ಮದುವೆ ಬಟ್ ನೀರಿನ ವ್ಯವಸ್ಥೆನಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳಿದ್ದೆ ಸುಮ್ಮನೆ ವ್ಯಯ ಮಾಡಬೇಡಿ ಆದಷ್ಟು ಸರಿಯಾದ ಪ್ರಮಾಣದಲ್ಲಿ ಯಾವ್ದಕ್ಕೆ ಬೇಕೋ ಅದಕ್ಕೆ ಮಾತ್ರ ನೀರನ್ನು ಉಪ್ಯೋಗ್ಸ್ಕೊಳಿ ಸುಮ್ಮನೆ ವ್ಯಯ ಮಾಡಿ ನೀರನ್ನು ಹಾಳು ಮಾಡಬೇಡಿ ಅಂತ ಕೆಲವು ಬೋರ್ಡ್ಗಳನ್ನು ಹಾಕಿದ್ದೆ ಅಲ್ಲಲ್ಲೇ ಬಾತ್ರೂಮ್ ಕಡೆ ಮತ್ತು ಕೆಲವು ಸಂಪುಗಳತ್ತಿರ ಅಲ್ಲಿ ಇಲ್ಲಿ ಟಿಪ್ಸ್ ಈ ಥರ ಹಾಕಿರೋದರಿಂದ ನೀರನ್ನು ಮಿತವಾಗಿ ಉಪಯೋಗ್ಸಿದ್ರು ಮತ್ತು ಮದುವೆ ಸಮಾರಂಭ ಎಲ್ಲ ಮುಗುದ್ರೂ ಕೂಡ ನೀರು ಕೆಲವು ಸಂಪುಗಳಲ್ಲಿ ಇನ್ನಷ್ಟು ಸ್ಟಾಕ್ ಇತ್ತು ಇದಂತೂ ನನಗೆ ತುಂಬ ಖುಷಿ ಕೊಟ್ಟಂಥ ದಿನ ಆಗಿತ್ತು